ಹಾಂ ನಮಸ್ತೆ ಹೇಳಿ ಮಾ ಓಕೆ ಏನು ಬಿಸ್ನೆಸ್ ಮಾಡ್ಕೊಂಡಿದ್ದೀರ ಇವಾಗ ಬಟ್ಟೆ ಬಿಸ್ನೆಸ್ಸಾ ಓಕೆ

ಓಕೆ ನಿಮ್ಮದು ಇದು ಓನ್ ಬಾ ಫರ್ಮಾ ಇಲ್ಲ ಏನಾನ ಪಾರ್ಟನರ್ಶಿಪ್ಪಲ್ಲಿ ಮಾಡ್ತಿರೋದಮ್ಮ ನೀವು ನಿಮ್ಮದೇ ಓನಾ ಓಕೆ ಹಾಂ ಹಾಂ ಓಕೆ ಹಾಂ ನಿಮ್ಮದು ಇನ್ಕಮ್ ಎಷ್ಟು ಕಟ್ಟೋದರ ಕ್ಯೆಪಾಸಿಟಿ ಇದೀಯಮ್ಮಾ ನಿಮಗೆ ಇನ್ಕಮ್ ಎಷ್ಟು ಬರುತ್ತೆ ನಿಮ್ಗೆ ಇವಾಗ ಬರುತ್ತಾ ಹಾಂ ಟ್ವೆಂಟಿ ಟ್ವೆಂಟಿ ಫೈವ್ ಥೌಸಂಡ್ವರೆಗೂ ಇ ಎಂ ಐ ಕಟ್ಟೋಕ್ಕಾಗುತ್ತಾ ನಿಮಗೆ ಹಾಂ ಓಕೆ ಓಕೆ ಅದೇ ಹಾಂ ಹಾಂ ಹಾಂ ಏನೂ ಇಲ್ಲ ಆಗಬಹುದು ನಿಮ್ಮದು ಡಾಕ್ಯುಮೆಂಟ್ಸ್ ನಾನು ನಿಮಗೆ ಹೇಳ್ತೀನಿ ಏನೇನು ಬೇಕಾಗುತ್ತೆ ಅಂತ ಹೇಳಿ ಅದನ್ನೆಲ್ಲ ತೊಗೊಂಡು ನೀವು ಬನ್ನಿ ಬ್ರ್ಯಾಂಚ್ಗೆ ನಿಮ್ಮದು ಐ ಟಿ ರಿಟರ್ನ್ಸ್ ಏನಾನ ಫೈಲ್ ಮಾಡಿದ್ದರೆ ಐ ಟಿ ರಿಟರ್ನ್ಸ್ ತೊಗೊಂಡು ಬರ್ಬೇಕು ನೀವು ಕಾಪಿ ಮತ್ತೆ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ ಆಧಾರ್ ಕಾರ್ಡ ಮತ್ತೆ ನಿಮ್ಮದು ಪ್ಯಾನ್ ಕಾರ್ಡ ಮತ್ತೆ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಮ್ಮ ಒಂದು ಆರು ತಿಂಗಳು ಇಂದ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ನೀವು ಏಕೆಂದ್ರೆ ನೀವು ಹೇಗೆ ಬ್ಯಾಂಕಲ್ಲಿ ಹೆ ಇದು ಟ್ರಾನ್ಸ್ಯಾಕ್ಷನ್ಸ್ ಹೇಗೇಗೆ ಮಾಡ್ಕೊಂಡೋಗಿದ್ದೀರ ಅಂತ ನಮಗೆ ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಸಿಕ್ಸ್ ಮಂತ್ದು ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅದನ್ನು ತೇಯೋ ತೊಗೊಂಡು ಫೋಟೋಸ್ ಬೇಕಾಗುತ್ತೆ ಒಂದು ನಾಲ್ಕು ಅದನ್ನೆಲ್ಲ ತೊಗೊಂಡು ಬನ್ನಿ ಹಾಂ ಹಾಂ ಹಾಂ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬ್ರ್ಯಾಂಚ್ಗೆ ಬನ್ನಿ ನೀವು ಬ್ಯಾಂಕ್ಗೆ ನಾವು ನಿಮಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಎಷ್ಟಾಗುತ್ತೆ ನಿಮಗೆ ಲೋನು ಅನ್ನೋದನ್ನು ಹೇಳ್ತೀವಿ ಹಾಂ ಹಾಗೆ ಮಾಡಿಯಮ್ಮಾ ಹಾಂ ಹತ್ತು ಗಂಟೆ ಮೇಲೆ ಬನ್ನಿಯಮ್ಮ ಹಾಂ ಆಯಿತು ಆಯಿತಮ್ಮ ಆಯಿತು ಸರಿ